ನಾನು ಅಡುಗೆಯಲ್ಲಿ ಚಿಕನ್ ವೆರೈಟೀಸ್ ಕಲಿಯೋಕ್ಕೆ ಬಯಸ್ತೇನೆ ಅಂದು ನನಗೆ ಈಗಾಗಲೆ ಚಿಕನ್ ಸುಕ್ಕ ಮತ್ತು ಚಿಕನ್ ಸಾರು ಮಾಡಲು ಬರುತ್ತದೆ ಅದಲ್ಲದೆ ಬೇರೆ ರೀತಿಯ ಅಂದರೆ ಚಿಕನ್ ಗೀ ರೋಸ್ಟ್ ಚಿಕನ್ ಪೆಪ್ಪರ್ ಮಸಾಲೆ ಇನ್ನು ಯಾವ್ದೆ ಬೇರೆ ಬೇರೆ ಥರದ ಅಡುಗೆಗಳು ಅಂದರೆ ಬಿರ್ಯಾನಿ ಈ ಥರ ಏನಾದರು ಕಲಿಯೋಕ್ಕೆ ಇಷ್ಟಪಡ್ತೇನೆ ನನಗೆ ಚಿಕನ್ ವೆರೈಟೀಸ್ ಮಾಡುದಂದರೆ ತುಂಬ ಇಷ್ಟ ಇದನ್ನ ಕಲಿಯೋಕ್ಕೆ ಇಷ್ಟಪಡ್ತೇನೆ ಯೂಟ್ಯೂಬಲ್ಲಿ ನೋಡಿ ಒಮ್ಮೊಮ್ಮೆ ಬೇರೆ ಥರ ಟ್ರೈ ಮಾಡ್ತೇನೆ ಆದರೆ ಯಾವುದೇ ಅಂದರೆ ಯಾವುದೇ ಥರದ ಕ್ಲಾಸಿಗೆ ತರಗತಿಗೆ ನಾನು ಸೇರಿಲ್ಲ ನಾನು ಕಲಿಯುವುದಾದರೆ ಯೂಟ್ಯೂಬ್ ನೋಡಿ ಕಲಿಯಬೇಕಷ್ಟೆ ಸೊ ಹಾಗೆ ಟ್ರೈ ಮಾಡಬೇಕಿನ್ನು ಚಿಕನ್ ಗೀ ರೋಸ್ಟು ಕಲಿಯುವುದಕ್ಕೆ ಟ್ರೈ ಮಾಡಬೇಕು ಆಮೇಲೆ ಚಿಕನ್ ಬಿರ್ಯಾನಿ ಮಾಡೋಕ್ಕೆ ಟ್ರೈ ಮಾಡ್ಬೇಕು ಕಲಿ ಕಲಿಯೋದನ್ನು ಕಲಿಯಬೇಕು ಮೊದಲದನ್ನು

ನಾನು ಚಿಕನ್ ಚಿಕನ್ ಗೀ ರೋಸ್ಟು ಚಿಕನ್ ಬಿರ್ಯಾನಿ ಕಲಿಯೋಕ್ಕೆ ಇಷ್ಟಪಡ್ತೇನೆ